ಗ್ರಾಮ ಪಂಚಾಯಿತಿಯಿಂದ ಸೊಳ್ಳೆಗಳನ್ನು ಹರಡಬಾರದು ಎಂದು ಪುಡಿಯನ್ನು ಹಾಕುತ್ತಾರೆ ಪುಡಿ ಹಾಕಿದ ತಕ್ಷಣ ಸೊಳ್ಳೆಯನ್ನು ಕೀಟಾಣುಗಳು ಹೋಗುತ್ತವೆ ಮನೆ ಮನೆಗೆ ಬಂದು ಸರ್ಕಾರಿ ದವಾಖಾನೆಯಿಂದ ಬಂದು ಆಶಾ ಕಾರ್ಯಕರ್ತ್ರು ಕ ಕರ್ತರು ಮನೆಗೆ ಮನೆಗೆ ಬಂದು ನೀರನ್ನು ಚೊಕ್ಕ ಮಾಡುತ್ತಾರೆ ಚೊಕ್ಕ ಮಾಡಿದ ತಕ್ಷಣ ಎರಡು ಮೂರು ತಿಂಗಳು ಎರಡು ಮೂರು ವಾರಗಳು ಬಿಟ್ಟು ನೀರನ್ನು ಬಳಸಬಾರಿ ಬಳಸಬೇಡಿ ಅಂತ ಹೇಳಿ ಹೋಗುತ್ತಾರೆ ಹೋದ ತಕ್ಷಣ ನಾವು ಮನೆಯಲ್ಲಿ ಇದ್ದ ವ್ಯವಸ್ಥೆ ಹೇಗೆ ಮಾಡ್ಕೊಬೇಕು ಡೆಂಗ್ಯೂ ಮಲೇರಿಯ ಸೊಳ್ಳೆ ಕೀಟಾಣುಗಳು ಏನೂ ಬರಬಾರ್ದು ಅನ್ನೊ ತಕ್ಷ್ಣನೇ ಈಗ ಸೊಳ್ಳೆಗೆ ಸೊಳ್ಳೆ ಬತ್ತಿ ಹಚ್ಚುತ್ತೇವೆ ಸೊಳ್ಳೆ ಲೋಬಾನ ಹಚ್ಚುತ್ತೇವೆ ಮತ್ತು ಸೊಳ್ಳೆ ಊದಿನ ಕಡ್ಡಿಯನ್ನು ಬಳಸುತ್ತೇವೆ ಬಳಸಿದ ತಕ್ಷಣ ಇವು ಎರಡೂ ಕದವನ್ನು ಹಾಕಿದ ತಕ್ಷಣ ಒಳಗೆ ಸೊಳ್ಳೆ ಬತ್ತಿ ಹಚ್ಚಿ ಸೊಳ್ಳೆ ಲೋಬಾನಗಳನ್ನು ಹಾಕಿದ ತಕ್ಷಣ ಸೊಳ್ಳೆಯನ್ನು ಸಾಯುತ್ತವೆ ಮತ್ತು ಕೀಟಾಣುಗಳು ಒಂದು ವಾರ ಅಥವಾ ಎರಡು ವಾರ ತನಕ ಮನೆಯಲ್ಲಿ ಸಾಮಾನುಗಳನ್ನು ಕ್ಲೀನ್ ಆಗಿ ಇಟ್ಕೊಬೇಕು ಕ್ಲೀನ್ ಇರಲಿಕ್ಕಾಂದ್ರೆ ಕೀಟಾಣುಗಳು ಜಾಸ್ತಿ ಹರಡಲಿಕ್ಕೆ ಸಾಧ್ಯವಿದೆ ಸಾಧ್ಯವಿರುವುದಕ್ಕೆ ನಾವು ಸಾಧ್ಯವನ್ನು ತಡೆಗಟ್ಟಬೇಕು ಕೀಟಾಣುಗಳನ್ನು ಬಹಳ ಕಡಿಮೆಗಳನ್ನು ಮಾಡಿಕೊಳ್ಳಬೇಕು ಕೀಟಾಣುಗಳು ಬರದೇ ಇರುವಂಥ ವಿಧಾನವನ್ನು ನಾವು ಮಾಡಿಕೊಳ್ಳಬೇಕು ಮಾಡಿದ ತಕ್ಷಣ ನಾವು ಎರಡು ದಿನ ಇಲ್ಲ ಅಥ್ವಾ ಒಂದು ದಿನ ಒಂದು ದಿನ ಬಿಟ್ಟು ನೀರನ್ನು ಬಕೇಟು ಕೊಡ ಎಲ್ಲ ಸ್ವಚ್ಛಗೆ ತೊಳೆದು ಇಡಬೇಕು ತೊಳೆದ ತಕ್ಷಣ ನಮಗೆ ಡೈಲಿ ಎರಡು ದಿನ ಅಥವಾ ಮೂರು ದಿನಕ್ಕೊಮ್ಮೆ ನೀರು ಬಂದರೆ ಭಾಳ ಚಲೋ ನೀರು ಬರ್ಲಿಕ್ಕೆ ಅಂದರೆ ಬೇರೆದವರ ಮನೆ ತಾಲಿ ಹೋಗಿ ಇಲ್ಲ ಅಥ್ವಾ ಬೋರು ಎಲ್ಲಾರ ಹೋಗಿ ತಗೊಂಡ್ಬಂದು ತೊಳೆದು ಸ್ವಚ್ಛಗೆ ನೀರು ಸೋಸಿ ಹಾಕಬೇಕು ಸೋಸಿ ಹಾಕಿದ ತಕ್ಷಣ ಅಂದರೆ ಕೀಟಾಣುಗಳು ಬರುವುದಿಲ್ಲ ರೋಗಗಳು ಹರಡುವುದಿಲ್ಲ ಈಗ ಮಲೇರಿಯ ಮಲೇರಿಯ ಅಂದರೆ ಅದರಿಂದ ಒಬ್ಬರಿಂದ ಒಬ್ಬರಿಗೆ ಜ್ವರ ಹೀಗೆ ಏನಾರ ಬರುವುದು ನಾವು ಕರೋನ ಅಂತ ಬಂತು ಕರೋನದಿಂದ ಎಲ್ಲರೂ ಲಾಕ್ಡೌನ್ ಆಯಿತು ಲಾಕ್ಡೌನ್ ಆದ ತಕ್ಷಣ ಒಬ್ಬೊಬ್ಬರ ಮನೆಯಲ್ಲಿ ಇರೋದು ಇಲ್ಲ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕು ಅಂತ ಹೇಳಿದರು ಈಗ ಹೊರಗಡೆಯಲ್ಲಿ ಹೋಗಬೇಕಾದರೆ ಇಬ್ಬರು ಅಥ್ವಾ ಮೂರು ಜನ ಕೂಡಿ ಹೋಗುವಂಗಿಲ್ಲ ಒಬ್ಬೊಬ್ಬರೇ ಹೋಗಬೇಕು ಅಂತ ಹೇಳುತ್ತಾರೆ ಒಂದು ಬಸ್ಸಿನಲ್ಲಿ ಜಾಸ್ತಿ ಜನ ಹತ್ತುವಂಗಿಲ್ಲ ಕರೋನ ಹರಡುತ್ತದೆ ಅಂತಂದು ತಡೆಗಟ್ಬೇಕು ಅಂತಂದು ಮಾಸ್ಕ್ ಸ್ಯಾನುಟೈಝರು ಲೈಫ್ಬೈ ಸೋಪು ಡೆಟಾಲ್ ಸೋಪು ಹಚ್ಚಿ ಕೈಯನ್ನು ತೊಳ್ಕೊಳ್ಳೋಕ್ಕೆ ಹೇಳಿದ್ದರು ತೊಳೆ ತೊಳೆದು ಕೊಂಡಿರಿ ಮತ್ತು ನಾವು ಈಗ ಬೇರೆ ಗ್ರಾಮ ಪಂಚಾಯಿತಿಯಿಂದ ಮನೆ ಮನೆಗೆ ಬಂದು ಇಲ್ಲ ರೋಡು ರೋಡಿಗೆ ಬನ್ ಓಣಿ ಓಣಿಗೆ ಬಂದು ಕಸವನ್ನು ಬಳೆದು ಸ್ವಚ್ಛ ಕ್ಲೀನ್ ಮಾಡಿ ಇಟ್ಟು ಹೋಗುತ್ತಾರೆ ಸೊಳ್ಳೆಗಳನ್ನು ಮತ್ತು ಹಾಗೂ ಕೀಟಾಣುಗಳನ್ನು ಹರಡಬಾರದು ಎಂದು ಪುಡಿಯನ್ನು ಹಾಕುತ್ತಾರೆ ಪುಡಿ ಹಾಕಿದ ತಕ್ಷಣ ಎರಡು ದಿನಕ್ಕೊಮ್ಮೆ ಅಥ್ವಾ ಮೂರು ದಿನಕ್ಕೊಮ್ಮೆ ಬಿಟ್ಟು ಸ್ವಚ್ಛಗೆ ಕ್ಲೀನಾಗಿ ಕಸ ಅಂದು ಪುಡಿಯನ್ನು ಉಗ್ಗಿ ಹೋಗುತ್ತಾರೆ ಉಗ್ಗಿ ಹೋದ ತಕ್ಷಣ ಮನೆಯಲ್ಲಿ ನಾವು ಇಸ್ಕೊಂಡಿರ್ತೇವೆ ಮಾ ಗ್ರಾಮ ಪಂಚಾಯಿತಿಯವರು ಹಾಕಕ್ಕೆ ಬಂದಾಗ ನಾವು ಇಸ್ಕೊಂಡಿರ್ತೇವೆ ಇಸ್ಕೊಂಡು ಹಾಕಿ ಸ್ವಚ್ಛಗೆ ತೊಳೆದು ಹಾಕುತ್ತೇವೆ ಈಗ ಬಚ್ಚಲುಗಳನ್ನು ರೋಗಗಳನ್ನು ಹರಡುತ್ತವೆ ಅಂತ ಬಚ್ಚಲನ್ನು ಸ್ವಚ್ಛಾಗಿ ಕ್ಲೀನಾಗಿ ತೊಳೆಯುತ್ತಾರೆ ತೊಳೆದ ತಕ್ಷಣ ಮನೆಯಲ್ಲಿ ಸ್ವಚ್ಛ ಇಟ್ಕೊತೇವೆ ಜೇಡ ಪಾಡ ಬರಬಾರ್ದು ಅಂತ ಜೇಡ ಹೊಡಿತೇವೆ ಜೇಡ ಹೊಡೆದ ತಕ್ಷಣ ಪರ್ಸಿಯನ್ನು ಒರೆಸುತ್ತೇವೆ ನೆಲದಲ್ಲಿ ಹುಳ ಕೀಟಾಣುಗಳು ಇರುತ್ತವೆ ಅಂತಂದು ಅದಾದ ತಕ್ಷಣ ನಾವು ಎರಡು ಅಥವಾ ಮೂರು ವಾರಗಟ್ಲೆ ನೀರು ಬರ್ಲಿಕ್ಕೆ ಅಂದರೆ ಕೀಟಾಣುಗಳು ಜಾಸ್ತಿ ಹರಡುತ್ತದೆ ಅಂತಂದು ನೀರನ್ನು ತಡೆಗಟ್ಟಿಸಿ ಇಟ್ಕೊಳಕ್ಕೆ ಹೋಗಬಾರದು ಯಾಕೆ ಅಂದರೆ ಅದರೊಳಗೆ ಹುಳ ಆಗಿರುತ್ತವೆ ಅದರೊಳಗೆ ಕೀಟಾಣುಗಳು ಕೂಡಿರ್ತವೆ ಕೂಡಿದ ತಕ್ಷಣ ನಮಗೆ ನೂರ ಎಂಟು ರೋಗಗಳು ಬರುತ್ತೆ ರೋಗ ಬಂದರೆ ದವಾಖಾನಿಯಲ್ಲಿ ಹೋದರೆ ಅವರು ಮಾಸ್ಕ್ ಹಾಕೋರಿ ಸ್ಯಾನಿಟೈಝರ್ ಹಾಕೋರಿ ಅಂತ ಹೇಳುತ್ತಾರೆ ಮತ್ತು ನಾವು ಬೇರೆ ಊರಲ್ಲಿ ಹೋಗಬೇಕಾದರೆ ಈಗ ಇರಿವೆಗೆ ಇರಿವೆಗೆ ಇರಿವಿ ನೀರು ಪಾರು ಚೆಲ್ಲಿದರೆ ತಂಪಿಗೆ ಇರಿವಿಗಳನ್ನು ಬರುತ್ತದೆ ಇರಿವಿ ಬರಬಾರ್ದು ಅನ್ನೋದಕ್ಕಾಗಿ ಲಕ್ಷ್ಮಣ್ ರೇಖೆ ಕಡವಗಳನ್ನು ಬರೆಯುತ್ತೇವೆ ಬರೆದ ತಕ್ಷಣ ಇರಿವಿಗಳನ್ನು ಸಾಯುತ್ತವೆ ಸತ್ತ ನಂತರ ಇರಿವೆ ಸತ್ತ ನಂತರ ಸ್ವಚ್ಛಗೆ ಕಸವನ್ನು ಇದನ್ನು ಮಾಡುತ್ತೇವೆ ಈಗ ಈ ಸಿಂಟ್ಯಾಕ್ಸ್ ಬುಡಕ್ಕ ಸಿಂಟ್ಯಾಕ್ಸ್ ಒಳಗೆ ಅದ್ರೊಳಗೆ ಹುಳ ಗಿಳ ಇರ್ತಾವೆ ಅನ್ನೋದಕ್ಕೆ ಎರಡು ದಿನ್ಕೆ ಇಲ್ಲ ಒಂದು ವಾರ ಎರಡು ದಿನ ಇಲ್ಲ ಎರಡು ವಾರ ಆದ ತಕ್ಷಣ ಆಳನ್ನು ಹಚ್ಚಿ ಸ್ವಚ್ಛಗೆ ತೊಳೆಸಿ ಅದರೊಳಗೆ ಹುಳ ಬರಲಾರ್ದಂಗೆ ಕಾಪಾಡಿಕೊಳ್ಳುತ್ತೇವೆ ಕಾಪಾಡಿಕೊಂಡ ತಕ್ಷಣ ನಾವು ಬೇರೆಯವರು ಬಂದು ಅಂಥಿಂಥ ಕೈಯಲ್ಲಿ ಕೈಯಲ್ಲಿ ಕೀಟಾಣುಗಳು ಇರುತ್ತೆ ಕೀಟಾಣುಗಳು ಇರುತ್ತೆ ಅಂತಂದು ಹಂಗೇ ಹೋಗಿ ಊಟನೂ ಮಾಡಬಾರದು ಕೈಯನ್ನು ಸೋಪನ್ನು ಹಚ್ಚಿ ಕೈ ತೊಳ್ಕೊಬೇಕು ತೊಳೆದ ತಕ್ಷಣ ಆಮೇಲೆ ಊಟ ಮಾಡಬೇಕು ಆಮೇಲೆ ಕೈ ತೊಳೆದ ತಕ್ಷಣ ಮತ್ತು ನಾವೊಂದು ಏನೇ ಮುಟ್ಟಲಿ ಮುಟ್ಟಿದ ತಕ್ಷಣ ನಮಗೆ ಕೈ ಒಳಗೆ ಕೀಟಾಣುಗಳು ಕೀಟಾಣು ರೋಗಗಳು ಬರುತ್ತೆ ಅದರ ಸಂಬಂಧವಾಗಿ ಡೆಟಾಲ್ ಸೋಪ ಎಲ್ಲ ಹಚ್ಚಿ ತೊಳೆದುಕೊಂಡು ಹೋಗ್ಬೇಕು ನೆಕ್ಸ್ಟು ಹುಳ ಹುಳ ಯಾವು ಈಗ ನೊರ್ಜು ಅದು ಇದು ಬರಬಾರ್ದು ಅನ್ನೋದಕ್ಕೆ ಕಳ್ಳಿಯನ್ನು ತಂದು ಕಟ್ಟುತ್ತೇವೆ ಕಳ್ಳಿ ತಂದು ಕಟ್ಟಿದ ನಂತರ ಕಳ್ಳಿಗೆ ನೊರಜನ್ನು ಹೋಗಿ ಕುಂದುರ್ತ್ತದೆ ಇಲ್ಲಾಂದರೆ ಈಗ ರೆಕ್ಕೆ ಹುಳ ಆ ರೆಕ್ಕೆ ಹುಳ ಬಂತಂದರೆ ಈಗ ಮನೆಯಲ್ಲಿ ಮನೆಯಲ್ಲಿ ರೆಕ್ಕೆ ಹುಳ ಬಂದರೆ ನಾವು ಎಣ್ಣೆ ಒಳ್ಳೆಯ ಎಣ್ಣೆ ಹಾಳೆಯನ್ನು ಒಂದು ದಾರವನ್ನು ಕಟ್ಟಿ ಮೇಲೆ ಕಟ್ಟಿದರೆ ರೆಕ್ಕೆ ಹುಳ ಅದರೊಳಗೆ ಬೀಳುತ್ತವೆ ಬಿದ್ದ ತಕ್ಷಣ ನಾವು ಹಾಳೆಯನ್ನು ತೆಗ್ದು ಒಗೆದು ಮತ್ತೆ ಬೇರೆ ಹಾಳೆಯನ್ನು ಕಟ್ಟುತ್ತೇವೆ ಈಗ ದವಾಖಾನೆಯಲ್ಲಿ ರೋಗ ಸೊಳ್ಳೆ ಕೀಟಾಣುಗಳು ಏನು ಬರಬಾರ್ದು ಅನ್ನೋದಕ್ಕೆ ಕ್ಲೀನ್ ಆಗಿ ಒರ್ಸೊಕ್ಕೆ ಆಳನ್ನು ಹಚ್ಚಿರುತ್ತಾರೆ ಇಲ್ಲ ಅಂಥಿಂಥ ಪುಡಿ ಪುಡಿಯನ್ನು ಹಾಕುತ್ತಾರೆ ಕ್ಲೀನ್ ಇಟ್ಟು ಒಳಕ್ಕೆ ಹೇಳಿ ಹೋಗುತ್ತಾರೆ ಕ್ಲೀನ್ ಇಟ್ಕೊಬೇಕು ನಾವು ಯಾವ ಟೈಮ್ದಾಗ ಯಾವ ಯಾವ ರೋಗಗಳು ಯಾವ್ಯಾವ ಡೆಂಗೂ ಮಲೇರಿಯ ಇವು ಬರ್ತಾವೆ ಅನ್ನೋದಕ್ಕೆ ಗೊತ್ತಾಗೋದಿಲ್ಲ ಅದರ ಸಂಬಂಧ ನಾವು ಈಗ ಬೇರೆ ಹುಳ ಯಾವುದಾದರೂ ತಗಣಿ ಏನಾದರೂ ಬಂದರೆ ತಗಣಿ ಹುಳ ಈಗ ಹಸುಗಳು ಇದ್ದ ಮನೆಯಲ್ಲಿ ತಗಣಿಗಳು ಬರುವುದಿಲ್ಲ ಅದಕ್ಕೆ ಅದನ್ನು ಎರಡು ದಿನಕ್ಕೊಮ್ಮೆ ಹಸುಗಳನ್ನು ತೊಳೆದು ಕ್ಲೀನ್ ಆಗಿ ಇಡಬೇಕು ಇಟ್ಟ ತಕ್ಷಣ ಅದಕ್ಕೆ ಒಂದಿಷ್ಟು ಎಣ್ಣೆ ಸಿಗುತ್ತೆ ಹಸುಗೆ ಹಚ್ಚೋಕ್ಕೆ ಅದು ಸಾಯಬೇಕು ಅಂತೊಂದು ಹಚ್ಚಿದ ತಕ್ಷಣ ಬಿಸಿಲಿಗೆ ಇಟ್ಟು ಅದು ಎಲ್ಲ ಸತ್ತ ತಕ್ಷಣ ಆಮೇಲೆ ತಗಣಿ ಸತ್ತ ತಕ್ಷಣ ಮೈಯನ್ನು ತೊಳೆದು ಅದಕ್ಕೆ ಹಸುಗೆ ಮೈಯನ್ನು ತೊಳೆದು ತಕ್ಷಣ ಬಿಸಿಲಿಗೆ ಬಿಡಬೇಕು ಅಂದರೆ ತಗಣಿ ಎಲ್ಲ ಹೋಗಿ ಬಿಡುತ್ತವೆ ಈಗ ಜಾಡ ಗೀಡ ಎಲ್ಲಿಯಾದರೂ ಇದ್ದರೆ ನಾವು ಒಂದು ಮನೆಯಲ್ಲಿ ಒಂದು ಹುಳ ಸಹಿತ ಬರಲಾರ್ದಂಗೆ ನೋಡ್ಕೊಬೇಕು ಈಗ ಇಲಿ ಬಂದರೆ ಇಲಿಗೆ ಒಂದು ಇಲಿ ಪುಡಿಯನ್ನು ಹಾಕಿ ಇಡುತ್ತೇವೆ ಕೊತ್ತಂಬ್ರಿ ಚುರ್ಮರಿ ಒಳಗೆ ಹಾಕಿ ಕಲಿಸಿ ಇಡುತ್ತೇವೆ ಜೊಂಡಿಗೆ ಬಂದರೆ ಜೊಂಡಿಗಕ್ಕೆ ಎಣ್ಣೆ ಸಿಗುತ್ತೆ ಅದು ಆ ಎಣ್ಣೆ ಹೊಡಿಯುತ್ತೇವೆ ಮತ್ತು ನಾವು ಬೇರೆ ಇವಾಗ ಗಿಡದಲ್ಲಿ ಎಲ್ಲಿಯಾದ್ರು ಹುಳ ಪಳ ಆಗ್ತವಂತಂದು ಆಗಾಗ ಎಣ್ಣೆ ಗೊಬ್ಬರ ಹಾಕುತ್ತೇವೆ ಎಣ್ಣೆ ಹೊಡೆದ್ರೆ ಹುಳವನ್ನು ಕೀಟಾಣುಗಳನ್ನು ನಾಶಗೊಳಿಸುತ್ತವೆ ಹೂವಲ್ಲಿ ಕೀಡಿಗಳು ಜಾಸ್ತಿ ಕೀಡಿ ಜಾಸ್ತಿ ಆಗಿರುವುದಕ್ಕೆ ಎರಡು ಅಥವಾ ಮೂರು ಸತಿ ಎಣ್ಣೆ ಹೊಡೆಯುತ್ತಾರೆ ಎಣ್ಣೆ ಹೊಡೆದ ತಕ್ಷಣ ಮತ್ತು ಬೇರೆ ಬೇರೆ ಹೊಲಕ್ಕೆ ಬೀಜಕ್ಕೆ ಗೊಬ್ಬರಕ್ಕೆ ಎಣ್ಣೆ ಹೊಡೆಯುತ್ತಾರೆ ಹುಳ ಹತ್ತಬಾರದು ರೋಗ ಹತ್ತಬಾರದು ಗಿಡಕ್ಕೆ ಅಂತ ಮನೆಯಲ್ಲಿ ಕ್ಲೀನಾಗಿ ಇಟ್ಕೊಳ್ಳೋದು ನಾವು ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಮನೆಯಲ್ಲಿ ಯಾವ ರೋಗ ರುಜಿನಗಳನ್ನು ಬರ್ಲಾರ್ದಂಗೆ ನೋಡ್ಕೊಬೇಕು ಕೀಟಾಣುಗಳು ಜಾಸ್ತಿ ಬರ್ತಾವೆ ಕೀಟಾಣುಗಳು ಬರ್ಬಾದು ಅನ್ನೋದಕ್ಕೆ ತಡೆಗಟ್ಟಬೇಕು ನಾವು ನಾವೂ ಸ್ವಚ್ಛತೆಯಾಗಿ ಇಟ್ಟುಕೊಂಡ್ರೆ ಸ್ವಚ್ಛವಾಗಿರುತ್ತೆ ಅದಕ್ಕೆ ಏನೇನು ತರಕಾರಿಗೆ ಏನೇನೋ ಹಾಕಿ ತೊಳೆದು ಎರಡು ದಿನಕ್ಕೊಮ್ಮೆ ದಿನಾ ತೊಳೆದು ಅಡುಗೆಯನ್ನು ಮಾಡಬೇಕು ಕೀಟಾಣುಗಳು ಜಾಸ್ತಿ ಆಗ್ತವೆ ಅನ್ನುದಕ್ಕೆ ಅದರೊಳಗೆ ಎರಡು ದಿನ ಆದ ತಕ್ಷಣ ಹಲ್ಲಿ ಜೊಂಡಿಗ ಏನಾದ್ರೂ ಓಡ್ಯಾಡಿ ಬಿಟ್ಟಿರ್ತತಿ ಅದು ಜೊಂಡಿಗ ಸಾಯ ಬಿಡೋದು ಹಲ್ಲಿ ಸಾಯಿ ಬಿಡೋದು ಈ ಎಣ್ಣೆ ಗಿಣ್ಣೆ ಹೊಡೆದು ಸಾಯಿ ಬಿಡೋದ್ವಿ ಮತ್ತು ಬೇರೆಯದಕ್ಕೆ ಈಗ ಕೀಟಾಣುಗಳು ಮತ್ತು ಕೀಟಾಣುಗಳು ಅಂದ ತಕ್ಷಣ ಹೂವಿಗೆ ನೂರ ಎಂಟು ಕೀಟಾಣುಗಳಿರುತ್ತವೆ ಅದಕ್ಕೆ ನಾವು ಕೀಡಿ ಇಲ್ಲ ಈಗ ರೇಷ್ಮೆ ಹುಳ ಯಾವ ಯಾವ ಕೀಟಾಣುಗಳು ಜಗ್ಗು ಬರ್ತಾವೆ ಅದಕ್ಕೆ ತಡೆಗಟ್ಟಬೇಕು ಎಂದರೆ ನಾವು ತಡೆಯನ್ನು ಹಿಡಿಯಬೇಕು ಈಗ ಸೊಳ್ಳೆ ಸಂಬಂಧ ಇಷ್ಟೆಲ್ಲ ಹೇಳಿದ್ದೀವಿ ಅಂಗಡಿಗೆ ಅಂಗಡಿಯಲ್ಲಿ ಮನೆಯಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಬಟ್ಟೆಯಲ್ಲಿ ನೀಟಾಗಿ ಮಡ್ಚಬೇಕು ಅದರೊಳಗೆ ಸೊಳ್ಳೆ ಕುಂತಿರ್ತವೆ ಈಗ ಸೀರೆ ಸಾವಿರಾರುಗಟ್ಲೆ ಸೀರೆ ಇಟ್ಬಿರ್ತೀವಿ ಮನೆಯಲ್ಲಿ ಅದಕ್ಕೆ ಡಾಂಬರು ಗುಳಿಗೆ ಅಂತ ಹಾಕ್ಕೊತ್ತಾರೆ ಡಾಂಬರು ಗುಳಿಗೆ ಅಂದರೆ ಸೀರೆ ಏನೂ ಆಗಬಾರ್ದು ಈಗ ಹುಳ ಪಳ ಹತ್ತಿದ ತಕ್ಷಣ ಹುಳ ಹೋಗಬೇಕು ಸತ್ತು ನಾಶ ಆಗಬೇಕು ಅನ್ನುದಕ್ಕೆ ಹಾಕಿರುತ್ತಾರೆ